ಕಸ್ಟಮರ್ ಅದಾ ಹಲೋ ಮ ಮೇಡಮ್ ನಮಸ್ತೆ ಹಾಂ ನನ್ಗೊಂದು ಮೊಬೈಲ್ ಫೋನ್ ತಗೋಳ್ಳಿಕಿತ್ತು ಆಂಡ್ರಾಯ್ಡ್ ಇವಾಗ ಯ ನನಗೆ ಅದೇ ಮೇಡಮ್ ನನಗೆ ಗೊತ್ತಾಗ್ತಿಲ್ಲ ಯಾವುದು ತಗೋಳ್ಬೇಕು ಅಂತ ನನ್ದು ಒಂದು ರೇಂಜ್ ಅಂದಾಜು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಒಳಗಡೆ ಮೇಡಮ್ ಯಾವ್ದು ಸಿಗ್ತದೆ ಒಳ್ಳೇ ಫೋನ್ ಬೇಕು ಮಾತ್ರ ನನಗೆ ಓಕೆ ಹೌದಾ ಓಕೆ ಹಾಂ ಹಾಂ ಓಕೆ ಹೌದಾ ಹೌದು ಓಹೋ ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇ ಎಮ್ ಐ ಅಂದರೆ ಯಾವ ಥರ ಬರ್ತದೆ ಮೇಡಮ್ ಇವಾಗ ಒಂದು ಹದಿನೈದು ಇಪ್ಪತ್ತು ಸಾವಿರ ಮೊಬೈಲ್ ಆದರೆ ಎಷ್ಟು ಕಟ್ಟಲಿಕ್ಕೆ ಸಿಗ್ಬೋ ದು

ಹಾಂ

ಹೌದಾ ಓಕೇ ಹಾಂ ಹಾಂ ಹೌದಲ್ಲಾ ಹಾಂ ಅದು ಇಲ್ಲ ಮೇಡಮ್ ನಾನು ಮಾಡಿಸಬೇಕಂತ ಇದ್ದೇನೆ ಅದಕ್ಕೇಯ ಹೌದಾ ಹಾಂ ಹಾಂ ಹಾಂ ಹಾಂ ಹೌದಾ ನೋಡುವ ಮೇಡಮ್ ನನಗೆ ಇ ಎಮ್ ಐ ನೋಡುವ ನಾನು ನೆಕ್ಸ್ಟ್ ನೋಡ್ತೇನೆ ಇ ಎಮ್ ಐದು ಏನುಂತ ಬಟ್ ನನಗೀಗ ನಾನು ಈಗ ನನ್ನತ್ರ ಹಣ ಇದೆಯಲ್ವಾ ಕ್ಯಾಶ್ ಕೊಟ್ಟೇ ತಗೊಳ್ಳುವ ಅಂತ ಮೊಬೈಲ್ ಮೇಡಮ್ ರೆಡ್ಮಿ ಫೀಚರ್ಸ್ ಹೌದಲ್ಲಾ ಹಾಂ ಹೌದು ಹೌದು ಒಳ್ಳೇದಿದೆ ಅಲ್ಲವಾ ಹಾಂ ಟ್ವೆನ್ಟಿ ಫೋರ್ ಆರ್ಸ್ ಬರ್ತದೆ ಅಲ್ವಾ ಓಕೆ ಮೇಡಮ್ ಅದರಲ್ಲಿ ಇಯರ್ ಫೋನೆಲ್ಲ ಏನಾದರು ಬರ್ತದಾ ರೆಡ್ಮಿ ಅಲ್ಲಿ

ಹೆಡ್ ಫೋನ್ ಸಿಗ್ತದಾ ಹಾಂ ಹಾಂ ಹಾಂ ಹೋ ಹೌದಾ ಮೇಡಮ್ ಮೆಮೋರಿ ಕಾರ್ಡ್ ಏನಾದರು ಹಾಕ್ಲಿಕೆ ಆಗ್ತದಾ ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಹಾಗೆ ಸರಿ ಮೇಡಮ್ ನಾನು ಈಗ ನಾನು ಬರ್ತೇನೆ ಬರ್ತೇನೆ ನನಗೆ ರೆಡ್ಮಿ ಮೊಬೈಲೇ ಆಗ್ಬೋದು ಆಯಿತಾ ಸರಿ ಓಕೆ ಮೇಡಮ್ ತ್ಯಾಂಕ್ ಯು ಹಾಂ